ಗ್ರಾಮೀಣ ಪ್ರದೇಶದ ಜನರಿಗೆ ಆಟಗಳನ್ನು ಆಡುವುದರಿಂದ ಪ್ರಯೋಜನ ಅಂದರೆ ಮೊದಲು ನಮ್ಮ ದೈಹಿಕವಾದ ಬೆಳವಣಿಗೆ ಆಗುತ್ತದೆ ಅದೇ ರೀತಿಯಾಗಿ ಮಾನಸಿಕವಾಗಿ ಬುದ್ಧಿಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತದೆ ಅದ್ರ ಜೊತೆಗೆ ನಮ್ಮ ಮೂಳೆಗಳು ಶಕ್ತಿಶಾಲಿ ಆಗುತ್ತವೆ ಅದು ಬಲ ಬಲಪಡಿಸಿಕೊಳ್ಳುತ್ತವೆ ಅದರ ಜೊತೆಗೆ ನಾವು ನಮ್ಮ ಸೌ ಸಯುದ್ಯೋಗಿ ಜನರಿಗೆ ಯಾ ಸಯುದ್ಯೋಗಿಗಳೊಂದಿಗೆ ಯಾವ ತರಹ ಬೆರೀಬೇಕು ಅಥ್ವಾ ಯಾವ ಥರ ಮುನ್ ಹೋಗ್ಬೇಕು ಅನ್ನೋದನ್ನು ತಿಳಿಸಿಕೊಡ್ತದೆ ಅದರ ಜೊತೆಗೆ ಆಟ ನಾವು ಗುಂಪಿನಲ್ಲಿ ಯಾವ ನಮ್ಮ ಪಾತ್ರವೇನು ನಾವು ನಮ್ಮ ಪಾ ಅದರ ಯಾವ ಥರ ನಮ್ಮ ಆಟ ಏನಿರುತ್ತೆ ಪಾ ಆಟಾಡೋ ಮುಖಾಂತರ ನಾವು ಯಾವ್ದಾದ್ರು ಕೆಲಸ ಮಾಡ್ತಿರ್ಬೇಕಾದರೆ ನಾವು ಗುಂಪಿನೊಂದಿಗೆ ಯಾವ ಥರ ಇರಬೇಕು ಅಲ್ಲಿ ನಮ್ಮ ಪಾತ್ರ ಏನು ನಮ್ಮ ಪಾತ್ರ ನಾವು ಯಾವ ಥರ ನಿಭಾಯಿಸಬೇಕು ಅದರಿಂದ ನಮ್ಮ ಟೀಮ್ ಯಾವ ಅಂದರೆ ನಮ್ಮ ನಮ್ಮ ಗುಂಪು ಯಾವ ತರಹ ಗೆಲ್ಲೋಕ್ಕೆ ಕಾರಣ ಆಗುತ್ತೆ ಅಥವಾ ಗೆಲ್ಲುವಂಥ ಸ್ಫೂರ್ತಿ ಬರುತ್ತೆ ಯಾವ್ದೋ ಒಂದು ಆಟ ಆಡೋ ಮುಖಾಂತರ ನಾವು ಗೆಲ್ಲಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ ಅಥವಾ ಅದರ ಮೇಲೆ ಒಂದು ಒಲವು ಜಾಸ್ತಿ ಆಕ್ಕೊತ ಹೋಗುತ್ತೆ ಅದರಿಂದ ನಮ್ಮ ಶಕ್ತಿ ಬುದ್ಧಿಶಕ್ತಿಯಾಗಲಿ ಅಥವಾ ದೈಹಿಕವಾದ ಶಕ್ತಿ ಆಗಲಿ ಹೆಚ್ಚಿಗೆ ಆಕ್ಕೊತ ಹೋಗತ್ತೆ